ನನ್ನ ಹೆಸರು ಚೇತನ್ ಅಂತ ನಾನು ಉಡುಪಿಯಿಂದ ಕಾಲ್ ಮಾಡ್ತಿದ್ದೇನೆ ನಾನು ಇವತ್ತು ಈಗ ಮಧ್ಯಾಹ್ನ ಲಂಚ್ಗೆ ಅಂತ ಎರಡು ಪ್ಲೇಟ್ ಚಿಕನ್ ಬಿರಿಯಾನಿ ಕೋಕು ಒಂದು ಪ್ಲೇಟ್ ಘೀ ರೈಸ್ ಒಂದು ಪ್ಲೇಟ್ ನೂಡಲ್ಸ್ ಒಂದು ಪ್ಲೇಟ್ ಜೀರಾ ರೈಸ್ ಒಂದು ಪ್ಲೇಟ್ ವೆಜ್ ಬಿರಿಯಾನಿ ಒಂದು ಪ್ಲೇಟ್ ಮಸಾಲ ದೋಸ ಒಂದು ಪ್ಲೇಟ್ ಸಾದ ದೋಸೆ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮೂರು ಮೂಸಂಬಿ ಹಣ್ಣಿನ ಜ್ಯೂಸು ಎರಡು ಪೈನಾಪಲ್ ಹಣ್ಣಿನ ಜ್ಯೂಸು ಆರ್ಡರ್ ಮಾಡಿದೆ ಒಟ್ಟು ಐದು ಸಾವಿರದ ಐವತ್ತು ರೂಪಾಯಿ ಆಯಿತು ಅಂತ ಬಿಲ್ ಬಂತು ಆಗ ನಾನು ಕ್ಯಾಶ್ ಆನ್ ಡೆಲಿವರಿ ಬದಲು ಡೈರೆಕ್ಟ್ ಹಣ ಪಾವತಿ ಮಾಡಿದ್ದೇನೆ ನಾನು ಯಾವಾಗಲೂ ಹೀಗೆ ಮಾಡೋದು ಆದರೆ ಪ್ರತಿ ಸಲ ಹಣ ಪಾವತಿ ಬಗ್ಗೆ ಕನ್ಫರ್ಮೇಷನ್ ಸಂದೇಶ ಬರುತ್ತೆ ಹಾಗೂ ನನ್ನ ಅಕೌಂಟಿಂದ ಕೂಡ ಕಡಿತಗೊಳಿಸಲಾದ ಸಂದೇಶ ಬರುತ್ತೆ ಆದರೆ ಈ ಸಲ ಮಾತ್ರ ಈ ರೀತಿಯ ಯಾವುದೇ ಸಂದೇಶ ಬರಲಿಲ್ಲ ನನಗೆ ಹಣ ಪಾವತಿ ಆಗಿದೆಯೊ ಇಲ್ಲವೋ ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ತಾವು ದಯವಿಟ್ಟು ಒಮ್ಮೆ ಪರಿಶೀಲನೆ ಮಾಡಿ ತಿಳಿಸಬಹುದಾ ಹಾಗೆ ಯಾವಾಗಲೂ ಈ ರೀತಿ ಆಗದೆ ಇರೋ ಥರ ನಿಮ್ಮ ಆ್ಯಪ್ ಜಾಲತಾಣಗಳು ಜಾಲತಾಣಗಳನ್ನು ಅಪ್ಡೇಟ್ ಮಾಡಿ ಯಾಕೆಂದರೆ ಇದರಿಂದ ತುಂಬ ಕನ್ಫ್ಯೂಷನ್ ಆಗುತ್ತೆ ನೂರು ಇನ್ನೂರು ರೂಪಾಯಿ ಆದರೆ ಎಲ್ಲ ಪರವಾಗಿಲ್ಲ ಆದರೆ ಈ ಸಾವಿರ ಸಾವಿರಾರು ರೂಪಾಯಿ ಈ ರೀತಿ ಆದಾಗ ತುಂಬ ಟೆನ್ಷನ್ ಕೂಡ ಆಗ್ತದೆ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಆಯಿತಾ ಧನ್ಯವಾದಗಳು